ಹಿಂದಿನ ವರ್ಷದಲ್ಲಿ ನಾನು ಮೊದಲನೇದಾಗಿ ನಮ್ಮ ಕೊಪ್ಪಳದ ಪ್ರಸಿದ್ಧ ಜಾತ್ರೆ ಆದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೆ ಇಲ್ಲಿ ಬಹು ಬಹು ಸಂಖ್ಯೆಯಿಂದ ಜನರು ಪಾಲ್ಗೊಂಡಿದ್ದರು ಇಲ್ಲಿ ದಿನಾಲು ಮಹಾದಾಸೋಹ ಮತ್ತು ಎಲ್ಲ ವಿವಿಧ ಕಾರ್ಯಕ್ರಮಗಳು ನಡೆತಿದ್ವು ಇದು ಇದು ಮೊದಲನೇದಾಗಿ ನಾನು ಕೊಪ್ಪಳದಲ್ಲಿ ಇದ್ರಿಂದ ನಾನು ಇದನ್ನು ಬಹಳ ಆನಂದಿಸಿದ್ದೇನೆ ಇಲ್ಲಿ ಮೊದಲನೇದಾಗಿ ರಥೋತ್ಸವ ನಡಿತದೆ ಆ ರಥೋತ್ಸವ ದಿನ ಸಾಯಂಕಾಲ ಸಾಯಂಕಾಲ ಸಮಯ ಸಮಯಕ್ಕೆ ರಥೋತ್ಸವ ಜರಗುತ್ತದೆ ಲಕ್ಷಾಂತರ ಜನ ಕಡಿಮೆ ಅಂದರು ಒಂದು ಏಳು ಲಕ್ಷ ಜನ ಇಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಿದ್ದಾರೆ ಮತ್ತು ಇದು ಒಂದು ವಾರಗಳ ಕಾಲ ನಡಿತದೆ ಇಲ್ಲಿ ಜಾತ್ರೆ ಮತ್ತು ನಾವು ಕೊಪ್ಪಳದಲ್ಲಿ ಇದೇ ಕಾಲೇಜಿನಲ್ಲಿರೋದ್ರಿಂದ ನಮಗೆ ಇಲ್ಲಿ ಕೆಲಸಕ್ಕಂತ ಯೋಜನೆ ಮಾಡಿದ್ದರು ಅಂದರೆ ಊಟ ಬಡಿಸೋದಾಗ್ಲಿ ನೀರು ತಂದುಕೊಡೋದಾಗ್ಲಿ ಈ ಥರ ಎಲ್ಲ ರೀತಿಯಾಗಿ ನಮ್ಗೆ ನೋಂದಣಿ ಮಾಡಿದ್ದರು ಮತ್ತೆ ಅದೇ ರೀತಿಯಾಗಿ ನಾವು ಅಜ್ಜರ ಸಮೀಪಕ್ಕೆ ಭಾಳ ಪ್ರೀತಿ ಪಾತ್ರರಾಗಿದ್ದೆವು ಮತ್ತೆ ಅದಾದ ನಂತರ ನಾವು ನಮ್ಮ ಕಾಲೇಜಿನಲ್ಲಿ ಕಾಲೇಜಿನಿಂದ ಪ್ರವಾಸ ಹೋಗಿದ್ದೆವು ಪ್ರವಾಸ ಅದು ಕೂಡ ತುಂಬ ಚೆನ್ನಾಗಿತ್ತು ಪ್ರವಾಸ ಅಂದರೆ ಮುರುಡೇಶ್ವರ ಆಯಿತು ಗೋಕರ್ಣ ಆಯಿತು ಉಡುಪಿ ಶ್ರೀಕೃಷ್ಣ ಆಯಿತು ಮತ್ತೆ ನಾವು ಹೋಗಿದ್ದು ಒಂದು ಮಹಾವಿದ್ಯಾಲಯ ಅಲ್ಲಿ ಅನಾಟಮಿಯ ಎಲ್ಲ ಸಂಗ್ರಹಣೆ ತುಂಬ ಚೆನ್ನಾಗಿತ್ತು ಏಷ್ಯಾದಲ್ಲೆ ಭಾಳ ದೊಡ್ಡದಾದ ಒಂದು ಅನಾಟಮಿ ಲ್ಯಾಬ್ ಸಂಗ್ರಹಣೆ ಆಗಿತ್ತು ಮತ್ತೆ ಅದಾದಮೇಲೆ ನಾವು ನಮ್ಮ ಕಾಲೇಜಿನಲ್ಲಿ ವಾರ್ಷಿಕ ದಿನಾಚರಣೆಗೋಸ್ಕರ ಎಲ್ಲ ಎಲ್ಲ ಆಟ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೆವು ಅದರಲ್ಲಿ ನಾನು ಬಹಳ ಮುಖ್ಯವಾಗಿ ಚೆಸ್ನಲ್ಲಿ ಪಾ ಭಾಗಿಯಾಗಿದ್ದೆ ಮತ್ತೆ ಅದರಲ್ಲಿ ನಾನು ಗೆದ್ದಿದ್ದೇನೆ ಕೂಡ ಮತ್ತೆ ಈ ಬಾರಿ ನಮ್ಮ ನಮ್ಮ ತರಗತಿಯ ತಂಡ ಎಲ್ಲ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ಲಿ ವಿನ್ನಾಗಿ ಚಾಂಪಿಯನ್ಸ್ ಅಂತ ಘೋಷಣೆಗೊಂಡಿದೆ ಇದು ಭಾಳ ಖುಷಿ ವಿಷಯ ಮತ್ತೆ ಇದನ್ನು ಯಾವತ್ತು ಮರೆಯೋಕ್ಕಾಗಲ್ಲ ಯಾಕೆಂದ್ರೆ ನಾವು ಫಸ್ಟಾಗಿ ಜಾಯ್ನ್ ಆಗಿದ್ದ ಕಾಲೇಜಲ್ಲಿ ಈ ಥರ ಒಂದು ಸಿಕ್ಕಿದೆ ನಮಗೆ ಹಾಗಾಗಿ ತುಂಬ ವಿಶೇಷವಾದ ಸಂದರ್ಭ ಅಂತಾನೆ ಹೇಳ್ಬೋದು ನಾವು ಮತ್ತೆ ನಾವು ಲಾಸ್ಟ್ ಯಿಯರಲ್ಲಿ ಜೂನಿಯರ್ಸ್ಸಾಗಿ ಬಂದಿದ್ದಾಗ ಅಷ್ಟೊಂದು ಕಂಫರ್ಟ್ ಆಗ್ತಿದ್ದಿಲ್ಲ ಕಾಲೇಜಲ್ಲಿ ಬರ್ತಾ ಬರ್ತಾ ಎಲ್ಲರು ಲೆಕ್ಚರ್ಸ್ಗಳು ಸೀನಿಯರ್ಸ್ ಎಲ್ಲ ಪರಿಚಯ ಆದ್ದರಿಂದ ಈಗ ಭಾಳ ಹೊಂದಾಣಿಕೆಯಿಂದ ನಾವು ಇಲ್ಲಿದ್ದೀವಿ ಮತ್ತೆ ನನ್ನದು ಅನುಭವ ಅಂದರೆ ನಾವು ಝೋನಲ್ ಲೆವೆಲ್ ಚೆಸ್ಗೋಸ್ಕರ ಬೇರೆ ಊರ್ಗೆ ಹೋಗಿದ್ವಿ ಅಲ್ಲಿ ಕೂಡ ನಾನು ಉತ್ತಮ ಪ್ರದರ್ಶನ ಕೊಟ್ಟಿದ್ದೆ ಎಲ್ಲ ನಮ್ಮ ತಂಡದಿಂದ ನಾನು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಭಾಳ ಒಂದು ಉತ್ತಮವಾದ ಅಂಕವನ್ನು ತಗೊಂಡು ತಗೊಂಡು ಬಂದಿದ್ದೆ ಅದೊಂದು ತುಂಬ ಏನೆಂದ್ರೆ ಮರೆಯಲಾಗದ ವಿಷಯ ಆಗಿದೆ ನನಗೆ ತುಂಬ ಖುಷಿ ಕೊಡ್ತು ಆ ವಿಷಯ ಆಮೇಲೆ ಮತ್ತೆ ಹೋದವರ್ಷ ಅಂದರೆ ಪ್ರವಾಸಕ್ಕೆ ಹೋಗಿದ್ವಿ ಪ್ರವಾಸದಲ್ಲಿ ಮುರುಡೇಶ್ವರ ಅಂತ ದೇವಸ್ಥಾನ ನೋಡಲು ಬಹಳ ಚೆನ್ನಾಗಿತ್ತು ಇನ್ನೊಂದು ಸರಿ ಹೋಗ್ಬೇಕು ಆ ಥರ ಇತ್ತು ಮತ್ತೆ ಅದಾದಮೇಲೆ ಓದು ಕಳೆದ ವರ್ಷದಲ್ಲಿ ನಮ್ಮ ಮೇಯ್ನ್ ಎಕ್ಸಾಮ್ ಕೂಡ ಆಯಿತು ಮೇಯ್ನ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಅನೌನ್ಸ್ ಆಯಿತು ಅದರಲ್ಲಿ ನಾನು ಉತ್ತೀರ್ಣನಾಗಿದ್ದೇನೆ ಇದು ಕೂಡ ಒಂದು ಭಾಳ ಸಂತೋಷದ ವಿಷಯ ಆಗಿದೆ ಯಾಕೆಂದರೆ ನಮ್ಮ ಸ್ನೇಹಿತರು ಭಾಳ ಜನ ಏನು ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ರು ಹಾಗಾಗಿ ಉತ್ತೀರ್ಣನಾಗಿದ್ದೆ ಎಂಬ ಒಂದು ಭಾಳ ಖುಷಿಯಿದೆ ಹಾಗೆ ಮತ್ತೆ ಈ ನಾನು ಲಾಸ್ಟ್ ಯಿಯರ್ ಇದ್ದಾಗ ಸಹ ಬಿ ಎಂ ಎಸ್ ಆಗಿದ್ದರಿಂದ ಅದ್ರ ಬಗ್ಗೆ ಅಷ್ಟು ಅರಿವು ಇದ್ದಿದ್ದಿಲ್ಲ ಈಗ ಸ್ವಲ್ಪ ಎಲ್ಲಾದ್ರ ಬಗ್ಗೆ ತಿಳಿತ ಹೋಗ್ತಿನಿ ಶ್ಲೋಕಗಳು ಆಯಿತು ಎಲ್ಲ ಮಾಡಿದೆ ಎಲ್ಲ ಈಸಿ ಆಗ್ತಿದೆ ಈ ಥರ ಒಂಥರ ಒಳ್ಳೆದು ಅನಿಸಿದೆ ಕೊಪ್ಪಳ ಕೂಡ ಮತ್ತೆ ನಾನು ಹೇಳಬೇಕಂದ್ರೆ ಲಾಸ್ಟ್ ಯಿಯರಲ್ಲಿ ನಾವು ಇದ್ದಾಗ ತುಂಬ ಮನರಂಜನೆ ಮಾಡಲು ಆಗ್ತಿದ್ದಿಲ್ಲ ಯಾಕೆಂದ್ರೆ ಹೊಸ್ದಾಗಿ ಬಂದಿರುವ ಕಾರಣ ಈ ಕಾಲೇಜು ಹೊಸ್ದಾಗಿ ಇರೋ ಕಾರಣ ನಮಗೆ ಏನೋ ಅಷ್ಟು ಇದು ಆಗತಿಲ್ಲ ಬಟ್ ಈಗ ಎರಡು ಮೂರು ವರ್ಷ ಕಾಲೇಜಲ್ಲಿ ಇದ್ದಿದ್ದೇವೆ ಅನ್ ಇದ್ದಿದ್ದೇವಲ್ಲ ಹಾಗಾಗಿ ನಾವು ತುಂಬ ಚೆನ್ನಾಗಿದ್ದೀವಿ ಇಲ್ಲಿಎಲ್ಲಾರ ಜೊತೆನು ಎಲ್ಲ ಲೆಕ್ಚರ್ ಜೊತೆ ಎಲ್ಲ ಸೀನಿಯರ್ ಜೊತೆ ಈ ಥರ ಚೆನ್ನಾಗಿದ್ವಿ ತುಂಬ ನಾವು ಮತ್ತೆ ಲಾಸ್ಟ್ ಯಿಯರ್ ನಾವು ಫಸ್ಟ್ ಟೈಮ್ ಎಲ್ಲರು ಕಾಲೇಜಿಗೆ ಬಂದಾಗ ಎಲ್ಲರು ಸೇರಿ ಇಲ್ಲೆ ಸ್ಥಳೀಯ ಪ್ರವಾಸ ತಾಣವಾದ ಅಂಜನಾದ್ರಿ ಮತ್ತೆ ಹಂಪಿ ಮತ್ತೆ ಹುಲಿಗೆ ದೇವಸ್ಥಾನ ಇಲ್ಲಿಗೆಲ್ಲ ಹೋಗಿದ್ವಿ ಅದು ಒಂದು ಅದು ಭಾಳ ವಿಶೇಷವಾಗಿತ್ತು ಯಾಕೆಂದ್ರೆ ನಾವು ಅಲ್ಲಿ ಎಲ್ಲರು ಜೊತೆ ಹೋಗಿದ್ರಿಂದನೇ ನಮಗೆ ಇದಾಗಿತ್ತು ಎಲ್ಲಾರ ಹತ್ರನು ಒಂದು ಗೆಳೆತನ ಉಂಟಾಗಿತ್ತು ಅದ್ರಿಂದನೇ ಹಾಗಾಗಿ ಅದೊಂದು ಬಹಳ ವಿಶೇಷವಾದ ದಿನ ಅಂತಾನೆ ಹೇಳ್ಬೊದಾಗಿತ್ತು ಹೀಗೆ ನಾವು ಈಗ ಪಸ್ಟ್ ಯಿಯರ್ ಮುಗಿಸಿದ್ದೀವಿ ಅದು ಇನ್ನೊಂದು ಭಾಳ ವಿಶೇಷ ಆಗೈತೆ